ರಾಮನಗರ ಜಿಲ್ಲೇಲಿ ಪ್ರಮುಖ ಶಿಕ್ಷಣ ಸಂಸ್ಥೆಗಳಂದರೆ ಅಂತ ಬಂದರೆ ಬಸವೇಶ್ವರ ಸ್ವಾಮಿ ಸಂಯುಕ್ತ ಪದವಿ ಪೂರ್ವ ಶಾಲೆ ಆಮೇಲೆ ಶಾಂತಿನಿಕೇತನ ಪಬ್ಲಿಕ್ ಸ್ಕೂಲ್ ಆಮೇಲೆ ಜ್ಞಾನ ವಿಕಾಸ ಇ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಪಾಠಶಾಲೆ ಆಮೇಲೆ ಅಲ್ಲಿ ಯಾವ್ಯಾವ ಥರ ಅವಕಾಶಗಳೈತೆ ಅಂದರೆ ಅಲ್ಲಿ ಡ್ಯಾನ್ಸ್ ಡ್ಯಾನ್ಸ್ ಕ್ಲಾಸ್ಗಳಿರುತ್ತೆ ಡ್ಯಾನ್ಸ್ಗಳ್ನ ಹೇಳ್ಕೊಡ್ತಾರೆ ಆಮೇಲೆ ಆರ್ಟ್ ಕ್ಲಾಸ್ಗಳಿರುತ್ತೆ ಆರ್ಟ್ಗಳ್ನ ಹೇಳ್ಕೊಡ್ತಾರೆ ಆಮೇಲೆ ನಾನಾ ರೀತಿಯ ನಾನಾ ರೀತಿಯ ಅವಕಾಶಗಳು ಅಲ್ಲಿರುತ್ತೆ ಆಮೇಲೆ ಶಾಲಾ ಶುಲ್ಕಗಳು ಇವಾಗ ಆಂಗ್ಲ ಮಾಧ್ಯಮಗಳಲ್ಲಿ ಶಾಲಾ ಶುಲ್ಕಗಳು ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಇರುತ್ತೆ ಆಮೇಲೆ ಸಿ ಬಿ ಎಸ್ ಸಿಯವ್ರಿಗೆ ಒಂಥರ ಇರುತ್ತೆ ಐ ಸಿ ಎಸ್ ಸಿಯವ್ರಿಗೆ ಒಂಥರ ಇರುತ್ತೆ ಎನ್ ಸಿ ಆರ್ ಟಿ ಅಂದರೆ ಕಟ್ಬೋದು ಬಟ್ ಇವಾಗ ಬರ್ತಾ ಬರ್ತಾ ಇನ್ನೂ ಜಾಸ್ತಿನೇ ಮಾಡ್ತಾ ಇದ್ದಾರೆ ಶುಲ್ಕಗಳನ್ನ ಜನರು ಜಾಸ್ತಿ ಇಷ್ಟಪಡೋ ಕೋರ್ಸ್ ಅಂದರೆ ಸೈನ್ಸು ಸೈನ್ಸ್ ಪದವಿ ಪೂರ್ವ ಕಾಲೇಜುಗಳಲ್ಲೆಲ್ಲ ಸೈನ್ಸ್ಗೆ ಜಾಸ್ತಿ ಪ್ರಾಮುಖ್ಯತೆ ಐತೆ ಸೈನ್ಸ್ ಓದಿದ್ರೆ ಏನೋ ಆಗ್ಬೋದು ಅಂತ ಅಂದರೆ ಮಕ್ಳಿಗ್ ಏನು ಇಷ್ಟ ಆಗುತ್ತೋ ಅದನ್ನ ಕೊಡಿಸ್ಬೇಕು